ನಾನು ಮತ್ತು ನನ್ನ ಸ್ನೇಹಿತ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ವಿ ನನಗೆ ಅವನು ಅವನು ಅವನಿಗೆ ನಾನು ಎಂಬಂತೆ ಸ್ಕೂಲಲ್ಲಿ ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ನಾವೆಲ್ಲ ವ್ಯಾಸಂಗವನ್ನು ಮುಗಿಸದ್ವಿ ಮುಂದುವರೀತ ಅವನು ಉನ್ನತ ವ್ಯಾಸಂಗಕ್ಕಾಗಿ ಧಾರವಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೊಸ ಗೆಳೆಯರ ಪರ್ಚಯವಾಯ್ತು ಜೊತೆಗೆ ಅಲ್ಲಿಂದ ಅವನ ಹೊಸ ಜೀವನ ಸ್ಟಾಟ್ ಮಾಡಿದ ಹಾಗೆ ನನ್ನ ಮತ್ತು ಅವನ ಮಧ್ಯೆ ಸ್ವಲ್ಪ ಏನಾಯಿತಂದ್ರೆ ನಮ್ಮ ಇಬ್ಬರ ಸ್ನೇಹದ ಒಂದು ಬಾಂಧವ್ಯ ದೂರ ಆಗ್ತಾ ಹೋಯ್ತು ಇದಕ್ಕಿಂತ ಮೊದಲು ಪ್ರತಿಯೊಂದು ಹಂತದಲ್ಲಿ ಅವನಿಗೆ ನಾನು ಕ ಅವನು ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡ್ತಿದ್ದೆ ನನಗೆ ನಾನು ಕಷ್ಟದಲ್ಲಿದ್ದಾಗ ಅವನೂ ಸಹಾಯ ಮಾಡ್ತಿದ್ದ ಹೀಗೆ ನನಗೆ ಅವನು ಅವನಿಗೆ ನಾನು ಎಂಬಂತೆ ತುಂಬ ಚೆನ್ನಾಗಿ ಇದ್ವಿ ಮುಂದೆ ಜೀವನದಲ್ಲಿ ಹೊಸ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಹೊಸ ಗೆಳೆಯರ ಪರ್ಚಯ ಮಾಡಿಕೊಂಡು ಏನಾಯಿತಂದ್ರೆ ನನ್ನನ್ನು ಸ್ವಲ್ಪ ದೂರದಲ್ಲಿ ಇಡಲು ಪ್ರಯತ್ನಿಸಿದ ಅದಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ಜೀವನದಲ್ಲಿ ಅವನಿಗೆ ಒಂದು ಸಮಯದಲ್ಲಿ ನಾನು ಅವ್ನಿಗೆ ಕಷ್ಟದಲ್ಲಿದ್ದಾಗ ಒ ಸ್ವಲ್ಪ ಹಣವನ್ನು ಕೊಟ್ಟಿದ್ದೆ ಆ ಹಣವನ್ನು ಹಿಂತಿರುಗಿಸಿ ಕೊಡು ಎಂದು ಕೇಳಿದಾಗ ಆ ಹಣವನ್ನು ಮತ್ತೆ ಕೊಡು ಎಂದು ಕೇ ಎಂದು ಕೇಳಿದಾಗ ಅವನು ಅದರಿಂದ ನನ್ನ ನನ್ನನ್ನು ಕೊಡುತ್ತೇನೆ ಅಂತ ಹೇಳಿ ಹಣವನ್ನ ಕೊಡುತ್ತೇನಂತ ಹೇಳಿ ಮತ್ತೆ ಏನಾಯಿತು ಪದೇ ಪದೇ ನಾನು ಕೇಳಿದಾಗ ಅವನು ಕೊನೆಯದಾಗಿ ನನ್ನನ್ನೇ ಸ್ವಲ್ಪ ಏನು ದೂರದಲ್ಲಿಡಲು ಪ್ರಯತ್ನಿಸಿದ ಇದಾದ ನಂತರ ಮತ್ತೆ ಅವನು ಉನ್ನತ ವ್ಯಾಸಂಗವನ್ನು ಮುಗಿಸಿಕೊಂಡು ಮತ್ತೆ ನಮ್ಮ ಸ್ವಂತ ಸ್ಥಳವಾದ ಊರು ನಮ್ಮೂರಿಗೆ ಬಂದ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಅವನ ಸ್ನೇಹ ಮುಂದುವರೀತು ಇಲ್ಲಿ ಅವನು ಇನ್ನೊಂದು ಕೋಚಿಂಗನ್ನು ತೆಗೆದುಕೊಂಡು ಆ ಒಂದು ಉನ್ನತ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೋಚಿಂಗನ್ನು ತೆಗೆದುಕೊಂಡ ಅಲ್ಲಿ ಕಂಡುಕೊಂಡಂಥ ಅಥವಾ ಅಲ್ಲಿ ಪರಿಚಯವಾದಂಥ ಸ್ನೇಹತರೊಂದಿಗೆ ಜೊತೆಗೂಡಿ ಮತ್ತೆ ನನ್ನ ಒಂದು ಸ್ನೇಹಕ್ಕೆ ಸ್ನೇಹವನ್ನು ದೂರ ದೂರದಲ್ಲಿಡಲು ಪ್ರಯತ್ನಿಸಿದ ಹೀಗೆ ಅವನಿಗೆ ಪ್ರತಿಯೊಂದು ಹಂತದಲ್ಲಿ ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿಕೊಂಡು ಬಂದಿದ್ದೆ ಅವ್ನಿಗೆ ಏನಾದ್ರೂ ನೋವಾದರೆ ಕಷ್ಟ ಆದರೆ ನಾನು ಮತ್ತು ನನ್ನ ಸ್ನೇಹಿತರು ಪ್ರತಿಯೊಂದು ಹಂತದಲ್ ನಿಂದು ನೀ ಪ್ರತಿಯೊಂದು ಹಂತದಲ್ಲಿ ಹೋಗಿ ಅವನಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅವನ ಕಷ್ಟ ಅಥವಾ ನೋವನ್ನು ದೂರ ಮಾಡಿ ಅವನು ಕಷ್ಟ ಅಥವಾ ನೋವಲ್ಲಿದ್ದಾಗ ಅವನಿಗೆ ಸಹಾಯ ಮಾಡ್ತಿದ್ವಿ ಅದಾದ ನಂತರ ಏನಾಯಿತು ಮತ್ತೆ ಅವನು ತನ್ನ ಒಂದು ಸ್ವಭಾವವನ್ನು ಕಡಿಮೆ ಮಾಡಿಕೊಳ್ಳಲಿಲ್ಲ ಜೊತೆಗೆ ಹೋಗ್ತಾ ಹೋಗ್ತಾ ಬಾಲ್ಯದ ಸ್ನೇಹಿತರನ್ನೇ ನೆಗ್ಲೆಟ್ ಮಾಡಿ ನೆಗ್ಲೆಟ್ ಮಾಡಿ ನೆಗ್ಲೆಟ್ ಮಾಡಿ ಮಾಡಿದ ಇದಾದ ನಂತರ ನಾನು ಮತ್ತು ನನ್ನ ಸ್ನೇಹಿತರು ಅವನ ಬಗ್ಗೆ ಮಾತಾಡೋದಾಗಲಿ ಅವನ ನಿಂದನೆ ಅವನನ್ನ ನಿಂದನೆ ಮಾಡೋದಾಗಲಿ ಯಾವುದೇ ರೀತಿಯಾದ ಒಂದು ಮ ಯಾವುದೇ ರೀತಿಯಾಗಿ ಅವನ ಬಗ್ಗೆ ನಿಂದನೆಯನ್ನು ಮಾಡಿ ಮಾಡಲಿಲ್ಲ ಬೇಸತ್ತು ಬೇಸತ್ತು ಅವನ ನಡವಳಿಕೆಯಿಂದ ನಮಗೆ ತುಂಬ ನೋವಾಗಿ ಕೊನೆಯಾಗೆ ನಾನು ಮತ್ತು ನನ್ನ ಬಾಲ್ಯದ ಸ್ನೇಹಿತರು ಅವನ ಒಂದು ಸ್ವತಂತ್ರಕ್ಕೆ ದಕ್ಕೆ ಕೊಡಬಾರ್ದು ಅಂತೇಳಿ ಅವನ ಒಂದು ಸ್ವತಂತ್ರ ಅಥವಾ ಒಂದು ಇಂಡಿಪೆಂಡೆಂಟ್ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡಬಾರ್ದು ಅಂತೇಳಿ ಅವನ ಪಾಡಿಗೆ ಅವನನ್ನು ಬಿಟ್ಟು ನಾವು ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವಿ ಮುಂದೆ ಅವನ ಜೀವನದಲ್ಲಿ ಹೊಸ ಗೆಳೆಯರನ್ನು ಅಥವಾ ಹೊಸ ಸ್ನೇಹಿತರನ್ನು ಪಡೆ ಪರ್ಚಯ ಆದಂಥ ಸಂದರ್ಭದಲ್ಲಿ ಆ ಒಂದು ಏನು ಬಾಲ್ಯದ ಸ್ನೇಹಿತರನ್ನು ಮರೆಯ ಬಾಲ್ಯದ ಸ್ನೇಹಿತರನ್ನ ಮರೆಯಬಾರ್ದು ಎನ್ನುವುದೇ ನಮ್ಮ ಒಂದು ಕಳಕಳಿ ವಿನಂತಿ ಇದರಿಂದ ನಮಗೆ ತಿಳಿದು ಬರುದು ಏನಂದರೆ ಆ ಒಂದು ಮರಕ್ಕೆ ಯಾವ ರೀತಿಯಾಗಿ ಅವು ಯಾವ ರೀತಿಯಾಗಿ ಹೊಸ ಚಿಗುರು ಬಂದಾಗ ಆ ಒಂದು ಹಳೆಯ ಬೇರನ್ನು ಮರೀಬಾರದು ಎಂತಂದು ಹೇಳೀ ಏನೋ ಒಂದು ಶಾಸ್ತ್ರ ಇದೆಯಲ್ಲ ಅದೇ ರೀತಿಯಾಗಿ ಈ ಒಂದು ಪ್ರತಿಯೊಂದು ಈ ಸಮಾಜದಲ್ಲಿರುವಂಥ ಪ್ರತಿಯೊಂದು ಗೆಳೆಯರು ಅಥವಾ ಸ್ನೇಹಿತರು ಆ ಕಷ್ಟದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಂಥ ಒಂದು ಸ್ನೇಹಿತರನ್ನು ಅಥವಾ ಒಂದು ಬಾಂಧವ್ಯ ಬಾಂಧವರನ್ನು ಮರೀಬಾರ್ದು ಜೊತೆಗೆ ಫಾರ್ ಎಕ್ಜಾಂಪಲ್ ಈ ಒಂದು ಮದುವೆ ಆದಾಗ ಮದುವೆ ಆದಾಗ ಯಾವ ರೀತಿಯಾಗಿ ಈಗ ಹೆಂಡ್ತಿ ಬಂದಾಗ ಆ ತಾಯಿಯನ್ನು ಮರೆತೋರು ಅಂತಂದು ಏನು ಹೇಳ್ತಾರ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೀಬಾರ್ದು ಅಂತಂದು ಯಾವ ರೀತಿಯಾದ ಒಂದು ಶಾಸ್ತ್ರ ಇದ್ಯಲ್ವ ಅದೇ ರೀತಿಯಾಗಿ ಈ ಹೊಸ ಒಂದು ಗೆಳೆತನ ಹೊಸ ಒಂದು ಪರಿಚಯ ಹೊಸ ಒಂದು ಪ್ರದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಒಂದು ನಾವು ಕಷ್ಟದಲ್ಲಿದ್ದಾಗ ಬೆಳೆಸಿ ಸಹಾಯ ಸಹಾಯ ಮಾಡಿದಂಥ ಪ್ರತಿಯೊಂದು ಹಂತದಲ್ಲಿ ಇರುವಂಥ ಬೆಂಬಲ ಬೆಂಬಲವಾಗಿ ನಿಂತಂಥ ಸ್ನೇಹಿತರನ್ನು ಒಂದು ಸಂಗಡಿಗರನ್ನು ನಾವು ಯಾವುದೇ ರೀತಿಯ ಯಾವುದೇ ಕಾರ್ಣಕ್ಕೂ ಮರೀಬಾರ್ದು ಜೊತೆಗೆ ಅವ್ರ್ಗೆ ಎಷ್ಟೊಂದು ನೋವಾಗುತ್ತೆ ಅಂದರೆ ಕಷ್ಟದಲ್ಲಿ ನಾವು ಎಷ್ಟೊಂದು ಸಹಾಯ ಮಾಡಿದ್ದೀವಿ ಆದರೂ ಸಹ ನಮ್ಮನ್ನು ಮರೆತ್ಬಿಟ್ಟ ಅಂತಂದು ಹೇಳಿ ನಾವು ಅವರಿಗೆ ನು ಶಾಪ ಹಾಕೋದಾಗ್ಲಿ ಅಥವಾ ನೋವನ್ನು ನಮ್ಮ ಮನಸ್ಸಲ್ಲಿ ನೋವನ್ನು ಮಾಡಿ ಉಣ್ಣೋದಾಗ್ಲಿ ಈ ರೀತಿಯಾದಂಥ ಒಂದು ಘಟನೆಗಳು ನಮ್ಮ ಸಮಾಜ್ದಲ್ಲಿ ನಡಿತಾ ಇದ್ದಾವೆ ಊಂ ಆ ಸ್ನೇಹಿತರು ನಮ್ಮ ಸ್ನೇಹಿತರು ಮತ್ತು ಅವನ ಫಾರ್ ಎಕ್ಜಾಂಪಲ್ ಅವ್ನ ನಮ್ಮ ಸ್ನೇಹಿತನ ಹೆಸರೇನಪ್ಪ ಅಂದರೆ ಮಾರುತಿ ಅವನು ಆ ಮಾರುತಿ ಯಾವ ಥರ ಅಂದರೆ ಬಾಲ್ಯದಲ್ಲಿ ನಾವೇ ಅವನಿಗೆ ಒಂದು ಜೀವನ ಬಾಲ್ಯದಲ್ಲಿನ ಬೇರೆ ಯಾರೂ ಸ್ನೇಹಿತರಿದ್ದಿಲ್ಲ ಅವ್ನು ಏನಂತಂದ್ರೆ ಹೊಸತನ ಅಥವಾ ಹೊಸ ಹುಚ್ಚು ಏನಾದರು ಒಂದು ಹೊಸದ ಪ್ರದೇಶ ಅಂತಂದು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಂಡಂಥ ಸ್ನೇಹಿತರನ್ನ ಪರ್ಚಯ ಆದ ಸ್ನೇಹಿತ್ರ ಜೊತೆಗೂಡಿ ನಾವು ಇದ್ದಂಥ ಒಂದು ಹಳೆಯ ಸ್ನೇಹಿತರನ್ನ ಕಳೆದ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ನಾವು ಬಾಲ್ಯದ ಸ್ನೇಹಿತರಿಗೆ ಎಷ್ಟೊಂದು ನೋವಾಗುತ್ತೆ ಜೊತೆಗೆ ಬಾಲ್ಯದ ಸ್ನೇಹಿತರು ಅವನನ್ನು ಕಂಡರೆ ಅಥವಾ ಅವನನ್ನು ನೋಡಿದರೆ ಏನು ಮಾಡ್ತಾರಂದರೆ ದೂರವಿಡಲು ಪ್ರಯತ್ನಿಸ್ತಾರೆ ಏಕಂದ್ರೆ ಅವನು ಮಾಡಿದಂಥ ಒಂದು ನೋವು ಆ ನೋವಿನಿಂದ ತುಂಬ ಕಷ್ಟ ಆಗುತ್ತೆ ಊಂ ಇದರಿಂದ ನಾವು ಎಷ್ಟು ನೋವುಗಳನ್ನು ಅನುಭವ್ಸಿದ್ದೀವಿ ಅನ್ನೋದು ನಮಗೆ ನಮ್ಮ ಜೀವನದಲ್ಲಿ ಕಲಿತಂಥ ಇದೊಂದು ದೊಡ್ಡ ಪಾಠ ಆಗಿದೆ ಇದರಿಂದ ಈ ಪಾಠ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಪ್ರತಿಯೊಬ್ಬರ ಒಂದು ಪ್ರತಿಯೊಂದು ಸಮಾಜ್ದಲ್ಲಿ ನಡಿತಾ ಇರುತ್ತೆ ಅದಕ್ಕಾಗಿ

ಯಾವುದೇ ರೀತಿಯಾದಂಥ ಒಂದು ನೋವುಗಳನ್ನು ನಮ್ಮ ಸುತ್ತಮುತ್ತಲಿರುವಂಥ ಒಂದು ಸುತ್ತಮುತ್ತಲಿರುವವ್ರ್ಗೆ ನೋವನ್ನು ಕೊಡಬಾರದು ಜೊತೆಗೆ ನಮ್ಮ ಹಿತೈಷಿಗಳಿಗೆ ಹಿತೈಷಿಗಳು ನಮ್ಮ ಹಿತವನ್ನೆ ಬಯಸ್ತಾ ಇರ್ತಾರೆ ಸೊ ಆ ಆ ಒಂದು ಹಿತವನ್ನ ಆ ಒಂದು ಹಿತೈಷಿಗಳಿಗೆ ಸ್ವೀಕಾರ ಮಾಡುವುದರ ಜೊತೆಗೆ ಅವ್ರ್ಗೆ ಯಾವುದೇ ರೀತಿಯಾದ ನೋವನ್ನು ಕೊಡಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ ಇದರಿಂದ ಕಲಿತಂಥ ದೊಡ್ಡ ಪಾಠ ಆಗಿದೆ ಈ ಒಂದು ಪಾಠ ನಮ್ಮ ಬದುಕಿನಲ್ಲಿ ಒಂದು ಹೊಸ ಪರಿಚಯ ಆಗಿದೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ನಾವು ಜಾಗ್ರೂಕರಾಗಿರ್ಬೇಕು ಜೊತೆಗೆ ನಮ್ಮನ್ನು ಬೆಳೆಸಿದಂಥ ತಂದೆ ತಾಯಿಗಳನ್ನು ನಮ್ಮ ನಮ್ಮ ನಮ್ಮ ಒಂದು ಅಭಿವೃದ್ಧಿಗೆ ಶ್ರೇಯೋಭಿವೃದ್ಧಿಗೆ ಸಹಾಯ ಮಾಡಿದಂಥ ಪ್ರತಿ ಒಬ್ಬರನ್ನು ನಾವು ಕಳೆದುಕೊಳ್ಳಬಾರ್ದು ನಮ್ಮ ಜೀವನ ಇರೋವರೆಗೂ ಮರೀಬಾರ್ದು ಅನ್ನೋದೇ ನನ್ನ ಒಂದು ಸಂದೇಶವಾಗಿದೆ ಯಾವ ರೀತಿಯಾಗಿ ಒಂದು ಆಂ ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೀಬಾರದು ಅಂತ ಒಂದು ಗಾದೆ ಏನಿದೆಯಲ್ಲ ಆ ಗಾದೆ ನಮ್ಮ ಒಂದು ತಾಯಂದಿರುಗಳಿಗೆ ಆಂ ಯಾಕಂದ್ರೆ ಅವ್ರು ನಮ್ಮ ಹಿತೈಷಿಗಳನ್ನು ಬಯಸ್ತಾ ಇರ್ತಾರೆ ಅದ್ರ ಜೊತೆಗೆ ಜೊತೆ ಜೊತೆಗೆ ಸ್ನೇಹಿತರು ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಘಟ್ಟವಾಗಿದೆ ಸ್ನೇಹಿತರಿಲ್ಲದ ಜೀವನ ಸ್ನೇಹಿತರಿಲ್ಲದ ಜೀವನ ಗುರಿಯಿಲ್ಲದ ಬಾಳಿನಂತೆ ಎಂದು ಎಂಬಂತೆ ಒಂದು ವ್ಯಾಖ್ಯೆಯನ್ನು ಕೊಡುವುದರ ಜೊತೆಗೆ ಇದು ಒಂದು ಕಲಿತಂಥ ಒಂದು ಪಾಠ ಆಗಿದೆ ಅಂತ ನಾನು ಭಾವಿಸ್ತೀನಿ ನಮ್ಮ ಜೀವನದಲ್ಲಿ ಕೊನೆಯದಾಗಿ ಹೇಳಲು ಏನು ಬ ಕೊನೆಯದಾಗಿ ಏನನ್ನು ಹೇಳಲು ಬಯಸುತ್ತೇನಂದರೆ ನಮ್ಮ ಸ್ನೇಹಿತರೆಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಸ್ನೇಹಕ್ಕೆ ಬೆಲೆ ಕೊಡಬೇಕು ಸ್ನೇಹಿತರಿಗೆ ಬೆಲೆಯನ್ನು ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ